ಹಲೋ ಹಾಂ ಹೇಳಿ ಯಾರು ಅಲ್ಲ ನೀವು ಮಾಡಿದ್ದಿರಿ ಇದು ತರಕಾರಿ ಅಂಗಡಿ ರೀ ಇದು ಇದು ಟೊಮಾಟೋ ಬೇಕಾಗಿತ್ತು ರೀ ಅದಕ್ಕೆ ಇದು ನಮ್ಗೆ ಒಂಥರ ವೆಜಿ ವೆಜಿಟೇಬಲ್ಸ್ ಒಂದು ನಾ ಫೋರ್ ಐಟೆಮ್ಸ್ ಇದ್ದವು ಆ ಕಾರ್ಣಕ್ಕೆ ಟಮಾಟಿ ಮತ್ತು ಹ್ಞೂ ಟಮಾ ಟಮಾಟಿ ಉಳ್ಳಾಗಡ್ಡೆ ಮತ್ತು ಆಲೂಗಡ್ಡೆ ಒಂದು ಸೊಪ್ಪು ಪಲ್ಲೆ ಹ್ಞೂ

ಹ್ಞೂ ಹ್ಞೂ ನೀವೇ ಡೆಲಿವರಿ ಮಾಡ್ತೀರಾ ಏನು

ಕಡ್ಮೆ ಮಾಡುದಿಲ್ಲವಾ ಕಡ್ಮೆ ಮಾಡಲ್ಲ ಅಲ್ಲ ತರ್ಟಿ ರುಪೀಸ್ ಅಂದರೆ ಐದು ರೂಪಾಯಾದ್ರು ಕಡ್ಮೆ ಮಾಡ್ಬೇಕು ನೀವು

ಹ್ಞೂ ಹ್ಞೂ ಹಾಂ ಆದ್ರೆ ರೇಟ್ ಕಡ್ಮೆ ಮಾಡಿ ಟಮಾಟಿ ಅಂತ ಭಾಳ ಕಡ್ಮೆ ಇದೆ ಓ ಇದಾಗ್ಯಾವೆ ಸಸ್ತಾ ಆಗ್ಯಾವೆ ಈಗ

ಓಕೆ ಹ್ಞೂ ಈಗ ತರ್ಟಿ ರುಪೀಸ್ ಉಳ್ಳಾಗಡ್ಡೆ ಅಂದರೆ ಎಲ್ಲರ್ಗೂ ತಮಾಟೆನ ಫೈಯ್ ಫೈ ರುಪೀಸ್ ಕಮ್ಮಿ ಮಾಡಿ ಎಲ್ಲದಕ್ಕೂ ಇದಾಗ್ತೇತೆ ಮತ್ತು ಆಲೂಗಡ್ಡೆ ಹೆಂಗೆ ಹ್ಞೂ ಅದರಲ್ಲಿ ತರ್ಟಿ ಫೈವ್ ಮಾಡ್ಬೋದು ರೀ ಎಲ್ಲದಕ್ಕೂ ಫೈವ್ ರುಪೀಸ್ ಕಮ್ಮಿ ಮಾಡಿದ್ರೆ ಅಂದೇಲ್ ನಮ್ಗೆ ಇದಾಗ್ತೇತೆ ಆಗ್ತೇತೆ ಹಾಂ ಸರಿ ರೀ ಹಾಂ ಸರಿ ಸರಿ ಸರಿ ಸರಿ ನಾವು ಫೋನ್ಪೇ ಮಾಡ್ತೇವೆ ತಗೋರಿ ಸರಿ ಸರಿ ಬಾಯ್